ಹಲೋ ಇದು ನರ್ಸಿಂಗ್ ಡಾಕ್ಟ್ರಾ ಹ್ಞೂ ನನ್ಗೆ ತುಂಬ ಹೊಟ್ಟೆ ನೋವು ಏನು ಮಾಡಬೇಕು ಮೂರು ದಿವಸ್ದಿಂದ

ಹ್ಞೂ ತಿಂದಿದ್ದೀನಿ ಹಾಂ ಹಾಂ ಮಸಾಲೆ ಪುರಿ ಗೋಬಿ ಏನು ತಿಂದಿಲ್ಲ ಫಿಶ್ ತಿಂದಿದ್ದೀನಿ ಮೂರು ದಿವ್ಸಯಿಂದ ಕಂಟಿನ್ಯುವ್ ಹ್ಞೂ ಅದಕ್ಕೆ ಟ್ರೀಟ್ಮೆಂಟ್ ಏನು ಹ್ಞೂ ಹೊಟ್ಟೆ ನೋವು ಅದೇನ್ ಏನಿಲ್ಲ ಬರಿ ಹೊಟ್ಟೆ ನೋವು ಹ್ಞೂ ಏನಿಲ್ಲ

ಹಾಂ ಯಾವಾಗ ಕೊಡ್ತೀರಾ ಅಪೆ ಅಪಾಯಿಂಟ್ಮೆಂಟ್

ಹ್ಞೂ ಹ್ಞೂ ಆಯಿತು ಮೇಡಮ್ ಹ್ಞೂ ಆಯಿತು ಟ್ಯಾಬ್ಲೆಟಿಗೆ ಹಾಕ್ತಿರೋ ಹ್ಞೂ ಹ್ಞೂ ಅಷ್ಟೇನ ಒಂದೇನ ಒಂದೇನಾ

ಹ್ಞೂ ಹ್ಞೂ

ಹ್ಞೂ ಹ್ಞೂ ಆಯಿತು ಹ್ಞೂ

ಹ್ಞೂ ಹ್ಞೂ ಹ್ಞೂ

ಹಾಂ ಆಯಿತು ಮೇಡಮ್ ಹ್ಞೂ ಹ್ಞೂ ಆಯಿತು ತ್ಯಾಂಕ್ ಯು ಹ್ಞೂ